ಈಗ ಆ ಗಿಡಗಳನ್ನು ನಾವು ಮಳೆಗಾಲದಲ್ಲಿ ಯಾವ ಥರ ಬೆಳೆಸ್ಕೋಬೇಕೆಂದ್ರೆ ತುಂಬ ನೀರಾಕ್ಬಾರ್ದು ಮತ್ತೆ ಬೇಸಿಗೆ ಟೈಮಲ್ಲಿ ಅದಕ್ಕೆ ಹೆಚ್ಚಿನ ನೀರಾಂಶ ಬೇಕಾಗಿದೆ ಇರುತ್ತೆ ಅದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ನೀರಂಶ ಅವಲ್ಲೆ ಬೇಕಾಗಿಲ್ಲ ಭೂಮಿಯಲ್ಲೇ ಹೆಚ್ಚಿನ ನೀರಂಶ ಇರುತ್ತೆ ಅದರಿಂದ ಅದು ಗಿಡ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ನೀರಿನಂಶ ಇರಲ್ಲ ಸ ಬಿಸಿಲು ಮತ್ತು ಅದಕ್ಕೆ ಒಂಥರಾ ಇದು ಸುಡ್ತಾಯಿರುತ್ತೆ ಅದರಿಂದ ನಾವು ಆ ಗಿಡ ಬೇರು ಸಂದಿ ಬೇರಿಗೆ ನೀರು ಯಾವಾಗಲೂ ಚೆನ್ನಾಗಿ ತೇವದಲ್ಲೇ ಇರಬೇಕು ಬೇಸಿಗೇಲಿ ಮಳೆಹಾಲದಲ್ಲಿ ನಾವೇನೋ ಒಂದು ವಾರಕ್ಕೆ ಒಂದು ಎರಡು ದಿನ ಮೂರು ದಿನ ನೀರು ಹಾಕ್ಬೋದು ಮಳೆ ಬಂದರಂತೂ ನೀರು ಬೇಡ ಅದು ತೇವ ಇದ್ದೇ ಇರುತ್ತೆ ಅದರಿಂದ ಗಿಡಗಳನ್ನ ಬೇಸಿಗೆಯಲ್ಲಿ ಮತ್ತು ಇದು ಚಳಿ ಟೈಮಲ್ಲಿ ಅವೆಲ್ಲ ಒಂಥರಾ ಚಳಿಗೆ ಮುದುರಿಕೊಳ್ತವೆ ಖಾಯಿಲೆ ಬರೋ ರೋಗಗಳು ಬರುತ್ತವೆ ಆ ಗಿಡದ ಮೇಲೆ ಹಲವಾರು ಕೀಟನಾಶಗಳು ಬಂದು ಕೂತಿರ್ತವೆ ಅವೆಲ್ಲ ನೋಡಿ ನಾವು ಚೆನ್ನಾಗಿ ಅದನ್ನ ಗಮನಿಸಿ ಏನೇನೋ ಔಷಧಿ ಇರುತ್ತೆ ಅದರ ಗಿಡಕ್ಕೆ ತಕ್ಕಂಥ ಔಷಧಿ ಇರುತ್ತೆ ಅದನ್ನ ತಗೋಬಂದು ನಾವು ಆ ಔಷಧಿನ ಅದಕ್ಕೆ ಒಂಚೂರು ಇದು ಹಾಕಬೇಕು ಮತ್ತು ಇದು ಯಾಕೆ ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಬೇರೆ ಸಂದಿಯಲ್ಲಿ ಅದು ಒಂಥರಾ ಇರುವೆಗಳು ಎಲ್ಲ ಬೇರನ್ನು ಎನ್ನದಾಗಿ ಅದು ಬಾಡ್ತಯಿರುತ್ತೆ ಆಗ ನಾನು ನಾವು ಅದನ್ನು ಗಮನಿಸಿ ಆ ಬೇರಿಗೆ ಏನಾಗಿದೆ ಅಂದ್ಬಿಟ್ಟು ಚೆನ್ನಾಗಿ ಅದನ್ನು ಅದರ ಸುತ್ತಲೂ ಏನೋ ಔಷಧಿ ಹಾಕ್ಬೇಕು ಒಂದು ಸುತ್ತಲೂ ಅದು ಗ್ಯಾ ಇರುವೇನೋ ಒಂದು ಹುಳನೋ ಏನೋ ಒಂದು ಸಾಯಲಿಕ್ಕೆ ಅದ್ರ ತಕ್ಕಂಥ ಔಷಧಿಗಳು ಇರುತ್ತೆ ಕೇಳಿ ನಾವು ತಗೊಬಂದ್ಬಿಟ್ಟು ಅಂಗಡಿಯಲ್ಲಿ ಇರು ಇರುತ್ತೆ ಔಷಧಿ ಮರ ಅಂಗಡಿಯಲ್ಲಿ ಆ ಅಂಗಡಿಯಿಂದ ಗೊಬ್ಬರದಂಗಡಿಯಲ್ಲಾಗ್ಲಿ ಔಷ್ಧಿ ಅಂಗಡಿಯಲ್ಲಾಗಲಿ ಅದನ್ನ ತಗೋ ಬಂದ್ಬಿಟ್ಟು ಆ ಬೇರಿಂದ ತೀರಾ ಆ ಬೇರೇ ಸತ್ತೋಯಿತು ಅನ್ನುವಾಗ ನಾವು ಅದನ್ನ ತೆಗೆದ್ಬಿಟ್ಟು ಇನ್ನೊಂದು ಗಿಡ ಸಮೇತ ಬೇರೆ ಗಿಡ ನಾವು ಚೇಂಜ್ ಮಾಡ್ಕೋಬೋದು ಅದರಿಂದ ಯಾವತ್ತು ಗಿಡ ಮತ್ತು ಮರಗಳನ್ನ ನಾನಿದು ಮಾಡೋದು ಅಯ್ಯೋ ಮರ ನಾನು ನೆಟ್ಟೆ ಇಷ್ಟು ದಿನ ಬಂತು ನಾ ಸತ್ತೋಯ್ತು ಇನ್ನು ಗಿಡವೇ ಬೇಕಾಗಿಲ್ಲ ನನಗೆ ಅನ್ನೋದು ಬೇಕಾಗಿಲ್ಲ ನಮಗೆ ಮನೆಯಲ್ಲಿ ಬಸಳೆ ಗಿಡ ಬೆಳೆಸ್ಕೋಬೋದು ಸಾರಿಗೆ ಮತ್ತು ಸೊಪ್ಪು ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಬೆಳೆಸ್ಕೋಬೋದು ಪುದೀನವೂ ಬೆಳೆಸ್ಕೋಬೋದು ನಾವು ಅದನ್ನ ಚೆನ್ನಾಗಿ ಬೇಸಿಗೇಲಿ ಯಾವ ಥರ ನಾವು ಅದಕ್ಕೆ ಗಮನಿಸ್ಬೇಕು ನೀರಾಕಬೇಕು ಆ ಗಿಡ ಹೆಂಗಿದೆ ಮುದುರಿಕೊಳ್ತದ ಹುಳು ತಿಂದು ಆ ಗಿಡ ಎಲೆಯೆಲ್ಲ ಮುದುರಿಕೊಂಡಿದೀಯ ಅದಕ್ಕೆ ಏನಾದರೂ ಒಂದು ಔಷ್ಧಿ ಇದೆ ತಾನೆ ಅದನ್ನು ನಾವು ಆ ಔಷ್ಧಿನ ತಗೊಂಡ್ಬಂದು ಆ ಗಿಡದ ಮೇಲೆ ನಾವು ಸುತ್ತಲೂ ಆ ಗಿಡ ಸುತ್ತಲೂ ಹಾಕ್ಬೋದು ಒಂಚೂರು ಸ್ವಲ್ಪ ಅದಕ್ಕೆ ಆ ಗಿಡಕ್ಕೆ ತಕ್ಕಂಥ ಇಲ್ವಾ ಆ ಮ್ಯ ಎಲೆಯೆಲ್ಲ ಸುಂಡೋಗ್ತಾಯಿದ್ಯಾ ಅದಕ್ಕೆ ತಕ್ಕಂತಹ ಔಷ್ಧಿ ಇರುತ್ತೆ ಅದನ್ನು ತಗೊಂಡ್ಬಂದು ನಾವು ಹಾಕ್ಬೋದು ಎರಡ್ನೇದು ಬಂದು ಮತ್ತೆ ನಾವು ಏನ್ಮಾಡಬೇಕು ಬೇಸಿಗೇಲಿ ಹೆಚ್ಚು ನೀರಾಕ್ತಾಯಿರಬೇಕು ಮಳೆಗಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಮಾಡಬೇಕು ಇಬ್ಬನಿ ಟೈಮಲ್ಲಿ ಅದು ಒಂಥರಾ ಆ ಇಬ್ಬನಿಗೆ ಮತ್ತೆ ಬಿಸಿಲು ಬೀಳುವಾಗ ಆ ಎಲೆಗಳು ಸುಟ್ಟೋದಂಗಾಗುತ್ತೆ ಆಗ ಆ ಎಲೆಗೆ ತಕ್ಕಂಥ ನಾವು ಸ್ವಲ್ಪ ಇದು ಮಾಡ್ತಾಯಿರಬೇಕು ಯಾಕೆ ಈ ಥರ ಒಂದು ಇರು ಅದಕ್ಕೇನೋ ಸ್ವಲ್ಪವಿದಾಗಿದೆ ಅಂದ್ಬಿಟ್ಟು ಅದಕ್ಕೆ ತಕ್ಕಂಥ ನೀರಂಶನೋ ಇದನ್ನೋ ಇದ್ಮಾಡ್ತಾ ಕ್ಲೀನ್ ಮಾಡಿಕೊಂಡು ಇದು ಗಿಡನ ಇದು ಮಾಡಿಕೊಂಡು ಆ ಗಿಡದಮೇಲೆ ನಾವು ಒಂದು ಗ ಈಗ ನಮ್ಮ ಮಗು ಮಕ್ಕಳನ್ನ ಹೆಂಗೆ ಸಾಕ್ತೀವಿ ಅದೇ ಥರನ ಗಿಡನೋ ಮರನೋ ಸಾಕಿದರೆ ಅವು ನಮಗೆಷ್ಟು ಒಂದಲ್ಲ ಒಂದು ಉಪಯೋಗ ಆಗುತ್ತೆ ಅದರಿಂದ ಪ್ರತಿಯೊಬ್ಬರೂ ಒಂದೊಂದು ಗಿಡನೋ ಮರನೋ ಬೆಳೆಸಿ ನೀವು ಸಂತೋಷ ಪಡಿ ಯಾವ ಭೂಮಿ ನಿಮ್ಮ ಮನೆಯ ಹತ್ರ ಸ್ವಲ್ಪ ಮಣ್ಣಿನ ಜಾಗ ಇದೆಯಾ ಅದಕ್ಕೊಂದು ಗಿಡ ಹಾಕಿ ಅದನ್ನು ಬೆಳೆಸಿ ಅದರಿಂದ ನಿಮಗೆ ಯಾವುದೋ ಒಂದು ಉಪಯೋಗ ಆಗುತ್ತೆ ಅದರಿಂದ ಗಿಡ ಮರ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಪ್ರಕೃತಿನ ಕಾಯ್ದುಕೊಳ್ಬೇಕು ನಾವು ಕಾಪಾಡಿಕೋಬೇಕು ನಾವು ಅವಕ್ಕೆ ಇದು ಮಾಡಿದರೇನೇ ಅವು ನಮ್ಮನ್ನು ಚೆನ್ನಾಗಿ ಇಟ್ಟಿರುತ್ತೆ ಮಳೆಗೆ ಈಗ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಗಿಡವೂ ಇದೆ ಎಲ್ಲ ಮೆಟ್ಲು ಮೇಲೆ ಸಮೇತ ನಾನು ಗಿಡ ಬೆಳೆಸ್ತಾಯಿರ್ತೀನಿ ಮೆಟ್ಟಲೇ ಎಲ್ಲ ಬೈತಾರೆ ಮೆಟ್ಲು ಮೇಲೆ ಎಲ್ಲ ಏತಕ್ಕೆ ಗಿಡ ಬೆಳೆಸ್ತೀಯ ಅಂತ ಅಂದರೆ ನನಗೆ ಖುಷಿ ನನ್ಗೆ ಸಂತೋಷ ಆಗುತ್ತೆ ನನ್ನ ಮೆಟ್ಲು ಮೇಲೆ ನೋಡು ಒಂದೊಂದು ಹೂ ಬಿಟ್ಟಿರುತ್ತೆ ಒಂದೊಂದು ಎಲೆ ಚೆನ್ನಾಗಿ ಒಂಥರ ಹಸಿರು ಕಲರಲ್ಲಿ ಇರುತ್ತೆ ಆ ಪಕ್ಕ ಇದು ನಾನು ನನ್ನ ಮನೆ ನೋಡಿಬಿಟ್ಟು ನನ್ನ ಮನೆ ಎಷ್ಟು ಚೆನ್ನಾಗಿದೆ ನೋಡು ಹಸಿರೆಲ್ಲ ಇದೆ ನೋಡು ಹೂವು ಬಿಟ್ಟಿದೆ ಅದೆಲ್ಲ ಸಂತೋಷಪಡ್ತೀನಿ ಅದರಿಂದ ನೀವು ಪ್ರತಿಯೊಬ್ಬರೂ ಒಂದೊಂದು ಗಿಡನೋ ನಿಮ್ಗೇನು ಗಿಡ ಬೆಳೆಸ್ಬೇಕಂತಿದೆಯೋ ನಿಮ್ಮ ಮನಸ್ಸಿನಲ್ಲಿ ಆ ಗಿಡನ ಬೆಳೆಸಿ ಸಂತೋಷ ಕಂಡುಕೊಳ್ಳಿ